ಒಂಬತ್ತು ಫೆಬ್ರವರಿ ಸಾವಿರದ ಒಂಬೈನೂರ ಅರುವತ್ತೆರಡು ಆರು ಜನವರಿ ಸಾವಿರದ ಒಂಬೈನೂರ ತೊಂಬತ್ತಾರು ಐದು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತೈದು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ಮೂರು ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಆರು